ನೀವು ಸಾಮಾನ್ಯವಾಗಿ ಮಧ್ಯಾಹ್ನ ಮತ್ತು ರಾತ್ರಿಯ ಊಟಕ್ಕಾಗಿ ಯಾವ ಅಡುಗೆಯನ್ನು ಮಾಡುತ್ತೀರಿ ಅಂತ ಹೇಳಿದ್ದಾರೆ ಸೊ ನಾನು ಮಧ್ಯಾಹ್ನ ಬಂದು ತುಂಬನೇ ವೈರೈಟೀಸ್ ಮಾಡ್ತೀನಿ ನನಗೆ ಮುಖ್ಯವಾಗಿ ಕುಕಿಂಗ್ ಅಂತಂದರೆ ತುಂಬ ತುಂಬ ತುಂಬ ತುಂಬ ಇಷ್ಟ ಅದು ಇಷ್ಟಪಟ್ಟು ಮಾಡುವ ಕೆಲಸ ಅದು ಸೊ ಯಾ ಎಷ್ಟೇ ಜನ ಬರಲಿ ಎಷ್ಟೇ ಅಡುಗೆ ಮಾಡ್ಬೇಕಾಗಲಿ ಇಷ್ಟಪಟ್ಟು ಮಾಡ್ತೀನಿ ಸೊ ಐ ಎಂಜಾಯ್ ಟು ಕುಕ್ ಫುಡ್ ಆಮೇಲೆ ಏನೆಂದರೆ ಊಟ ಮಾಡೋದು ಮಾತ್ರ ಅಲ್ಲ ಅದನ್ನು ತಿನ್ನೋರೂ ಅದನ್ನು ಎಂಜಾಯ್ ಮಾಡ್ಕೊಂಡು ತಿನ್ನಬೇಕು ಆವಾಗ ನಾವು ಮಾಡಿದ ಅಡುಗೆಗೆ ಸಾರ್ಥಕ ಅಂತ ಸಿಗುತ್ತೆ ಮಧ್ಯಾಹ್ನ ಅಡುಗೆಗೆ ನಾನು ಏನು ಮಾಡ್ತೀನಿ ಅಂತಂದರೆ ಕಂಪಲ್ಸರಿ ಎವ್ರಿ ಡೇ ರೈಸ್ ಅಂತು ಬೇಕೇ ಬೇಕು ಎಲ್ಲರಿಗೂನು ಸೊ ರೈಸ್ ಜೊತೆ ಸಾಂಬಾರು ಮಾಡ್ತೀನಿ ಆಮೇಲೆ ಮುದ್ದೆ ಮಾಡ್ತೀನಿ ಆಮೇಲೆ ಪಲ್ಯ ಮಾಡ್ತೀನಿ ಇಷ್ಟು ನಮ್ಮ ಮನೇಲಿ ದಿನ ನಡಿಯತ್ತೆ ಮುದ್ದೆ ಅಂತೂ ಎಲ್ಲರಿಗೂ ಗೊತ್ತು ಇಟ್ ಈಸ್ ಅ ವನ್ ಆಫ್ ದ ಮಿಲ್ಲೆಟ್ಸ್ ಸೊ ಹಿಟ್ಟಂ ತಿಂದಂ ಬೆಟ್ಟಂ ಕೆತ್ತಿಟ್ಟಂ ಅಂತ ಹೇಳ್ತಾರೆ ಸೊ ದಿನಾ ಯಾರು ಮುದ್ದೆ ತಿಂತಾರೋ ಅವರು ಆರೋಗ್ಯವಾಗಿ ಇರ್ತಾರೆ ಅಂತ ಅರ್ಥ ಅವ್ರಿಗೆ ಅಷ್ಟು ಶಕ್ತಿ ಇರುತ್ತೆ ಅಂತ ಅರ್ಥ ಸೊ ನಮ್ಮ ಮನೇಲಿ ನಾವೇಲ್ಲರೂ ದಿನಾನು ಮುದ್ದೆ ತಿಂತೀವಿ ಆಮೇಲೆ ಅನ್ನ ಅಂತು ಮಾಡಲೇಬೇಕು ಮಾಡ್ತೀವಿ ನಮ್ಮ ಸೌತ್ ಇಂಡಿಯನ್ ಕಲ್ಚರ್ ಬಂದು ಅನ್ನ ಸಾಂಬಾರ್ ರಸಂ ಗೊಜ್ಜು ತೊಕ್ಕು ಈ ಥರ ತುಂಬನೇ ಇರುತ್ತೆ ಕೂಟು ಮಜ್ಜಿಗೆ ಹುಳಿ ಆ ಥರ ದಿನಾ ಒಂದೊಂದು ಮಾಡ್ತೀನಿ ಯೂಶ್ವಲಿ ಆ ಆ ಸೀಸನಲ್ಲಿ ವೆಜಿಟೇಬಲ್ ತಗೊಳ್ತೀನಿ ನಾನು ಸಾಮಾನ್ಯವಾಗಿ ಸೊ ಆ ವೆಜಿಟೇಬಲ್ ಪ್ರಕಾರ ಅದರಲ್ಲಿ ಒಂದಿನ ಸಾರು ಮಾಡ್ತೀನಿ ಒಂದಿನ ಹುಳಿ ಮಾಡ್ತೀನಿ ಒಂದಿನ ಗೊಜ್ಜು ಮಾಡ್ತೀನಿ ಒಂದಿನ ತೊಕ್ಕು ಥರ ಮಾಡ್ತೀನಿ ಒಂದಿನ ಕೂಟ್ ಮಾಡ್ತೀನಿ ಒಂದಿನ ಮಜ್ಜಿಗೆ ಹುಳಿ ಮಾಡ್ತೀನಿ ಸೊ ನಾನು ಏನೇ ಮಾಡಿದರೂ ಮನೇಲಿ ಎಲ್ಲರೂ ಖುಷಿಯಾಗಿ ಇಷ್ಟಪಟ್ಟು ತಿಂತಾರೆ ಅದು ಮೆಚ್ಚಬೇಕು ಸೊ ನನಗೆ ಈ ನಾನು ಮುಂಚೆ ತಿನ್ನೋದು ಅಂದರೆ ನನಗೆ ಐ ವಾಸ್ ವೆರೀ ಪೂವರ್ ಈಟರ್ ತಿನ್ನೋದು ಅಂತಂದರೂ ನನ್ಗೆ ಆಗ್ತಾಯಿರ್ಲಿಲ್ಲ ಅಡುಗೆ ಮಾಡೋದು ಅಂತಂದರೂ ನನ್ಗೆ ಆಗ್ತಾಯಿರಲಿಲ್ಲ ಈಗ ಏನಂತಂದರೆ ನಮ್ಮ ಯಜಮಾನರು ನನ್ನ ಹೆಂಗೆ ತಯಾರು ಮಾಡಿದ್ದಾರೆ ಅಂತಂದರೆ ಅಡುಗೆ ಮಾಡೋದಕ್ಕೂ ಸೈ ಅಡುಗೆ ತಿನ್ನೋದಕ್ಕೂ ಸೈ ಎರಡನ್ನು ಎಂಜಾಯ್ ಮಾಡಿಕೊಂಡು ಖುಷಿಯಾಗಿ ಮಾಡ್ತೀನಿ ಸೊ ನಮ್ಮ ಮನೆಯವರು ಅವರೂನು ಅಷ್ಟೇ ತುಂಬ ಅವ್ರಿಗೆ ಪರ್ಟಿಕ್ಯುಲರ್ ಆಗಿ ಅವ್ರಿಗ್ ದಿನಾ ಹಬ್ಬದ ಥರಾನೇ ಇರಬೇಕು ಅಡುಗೆಗಳು ತಿಂಡಿಗಳು ಅವ್ರಿಗೆ ಒಂದು ಥರ ಅಡುಗೆ ಇಷ್ಟ ಆಗಲ್ಲ ಅವ್ರಿಗೆ ವೆರೈಟೀಸ್ ಆಫ್ ಇರಬೇಕು ಇದು ಏನು ಬಫೆಟ್ ಹೋಟ್ಲಲ್ಲಿ ಕೊಟ್ಟಂಗಿರಬೇಕು ಅವರು ತಿಂಡಿಯಿಂದ ಹಿಡಿದು ರಾತ್ರಿ ಅಡುಗೆವರೆಗೂ ಅವರಿಗೆ ವೆರೈಟೀಸ್ ಇರಬೇಕು ತಟ್ಟೆಯಲ್ಲಿ ದಿನ ಒಂದು ಕಂಪಲ್ಸರಿ ಊಟ ಆದಮೇಲೆ ಹಣ್ಣು ತಿಂತೀವಿ ಆಮೇಲೆ ಸ್ವೀಟು ತಿಂತಾರೆ ನಮ್ಮ ಮನೆಯವರು ಅನ್ನನ ಊಟನ ನೋಡೋ ಐ ಮೀನ್ ಮಾಡೋದು ತಿನ್ನೋದ್ರ ಜೊತೆಗೆ ನನ್ನ ಫೇವರಿಟ್ ಟಿ ವಿ ಶೋ ಬಂದು ಇದು ಸಿಹಿಕಹಿ ಚಂದ್ರು ಅವ್ರು ನಡೆಸಿಕೊಡೊವಂಥದ್ದು ಬೊಂಬಾಟ್ ಭೋಜನ ಅದು ಸುವರ್ಣ ಚಾನಲಲ್ಲಿ ಮಧ್ಯಾಹ್ನ ಹನ್ನೆರಡರಿಂದ ಒಂದು ಗಂಟೆವರೆಗೂ ಬರುತ್ತೆ ದಿನಾ ಒಂದೊಂದು ಥರ ಅಡುಗೆಗಳು ಹೇಳ್ಕೊಡ್ತಾರೆ ಅದು ಆ ಪ್ರೋಗ್ರಾಂ ಅಂತು ಮಿಸ್ ಮಾಡ್ದಂಗೆ ನೋಡ್ತೀನಿ ಅದರಲ್ಲಿ ಎಷ್ಟೊಂದು ಟ್ರಯಲ್ಸು ಮಾಡಿದ್ದೀನಿ ಎಲ್ಲರೂ ಇಷ್ಟಾನು ಪಟ್ಟಿದ್ದಾರೆ ಆಮೇಲೆ ಆ ಪ್ರೋಗ್ರಾಂ ಅಲ್ಲಿ ಒಂದು ಟೆನ್ ಮಿನಟ್ಸು ಡಾಕ್ಟರ್ ಗೌರಿ ಅಮ್ಮ ಅಂತ ಬರ್ತಾರೆ ಅವರು ಶೀ ಈಸ್ ವೆರಿ ಶೀ ಈಸ್ ಅ ಗುಡ್ ಆಯುರ್ವೇದಿಕ್ ಡಾಕ್ಟರ್ ಮತ್ತೆ ಅಸ್ಟ್ರೋಲಾಜರು ಆ ಪ್ರೋಗ್ರಾಂ ಅಲ್ಲಿ ಅವರು ದಿನಾನೂನು ಒಂದೊಂದು ಹೆಲ್ತಿ ಫುಡ್ ಡಿಶಸ್ ತೋರಿಸ್ತಾರೆ ನಮಗೆ ಎಷ್ಟು ಸಿಂಪಲ್ ಆಗಿ ಎಷ್ಟು ಹೆಲ್ತಿಯಾಗಿ ನಮ್ಮ ಎಲ್ಲ ಪ್ರಾಬ್ಲಮ್ಸ್ ಒಂದು ಚಿಕ್ಕ ನೆಗಡಿಯಿಂದ ಹಿಡಿದು ದೊಡ್ಡ ದೊಡ್ಡ ಕಾಯಿಲೆ ಕ್ಯಾನ್ಸರ್ವರೆಗೂ ಅವರು ಸರಳ ಸುಲಭವಾದ ವಸ್ತುಗಳಿಂದ ಮನೆಯಲ್ಲೇ ಇರುವಂಥ ವಸ್ತುಗಳಿಂದ ಅಡುಗೆ ಮಾಡಿ ನಮಗೆ ಶುಚಿ ರುಚಿಯಾಗಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾರೆ ಸೊ ಅದಂತು ನಾನು ಮಿಸ್ ಮಾಡೋದೇ ಇಲ್ಲ ನಾನು ನಾನು ನೋಡಿ ನನಗೆ ತಿಳಿದವ್ರಿಗೂ ಅದ್ರ ಬಗ್ಗೆ ನಾನು ತುಂಬ ಹೇಳಿದ್ದೀನಿ ಸೊ ಆ ಒಂದು ಟಿಪ್ಸ್ ತುಂಬನೇ ನಾನು ಫಾಲೋ ಮಾಡ್ತೀನಿ ಅದು ಆಫ್ಕೊಸ್ ಬಾಯಿಗೆ ರುಚಿ ಸ್ವಲ್ಪ ಇದು ಬೇಕು ಅಂತಂದರೆ ಸಿಹಿ ಕಹಿ ಚಂದ್ರು ಅವ್ರದ್ದೂ ನಾನು ಮಾಡ್ತೀನಿ ಆಮೇಲೆ ಅದ್ರ ಎಲ್ಲ ಹೆಣ್ಮಕ್ಕಳು ಆ ಪ್ರೋಗ್ರಾಂ ನೋಡಿ ಅವರು ಎಕ್ಸ್ಪೆಕ್ಟ್ ಮಾಡೋದೇನು ಅಂತಂದರೆ ಸಿಹಿ ಕಹಿ ಚಂದ್ರು ಹೇಳಾ ಅಂತ ತಿಂದ್ಮೇಲೆ ಹೇಳ್ತಾರಲ್ಲ ಅವರು ಹೊಗಳ್ತಾರಲ್ಲ ಆ ಒಂದೊಂದೇನೆ ಬಾಯಲ್ಲಿ ಆ ಒಂದು ಕಡಲೇಬೀಜ ಸಿಗ್ತಾಯಿದೆ ಆಹಾಹಹ ಆಮೇಲೆ ಒಂದು ಸ್ವಲ್ಪ ಈ ಲೆಮೆನ್ ಚುಳ್ ಅಂತ ನಾಲಿಗೆಗೆ ಇಡುತ್ತಾಯಿದೆ ಆಹಹಹಾ ಸೂಪರ್ ಆಮೇಲೆ ಈ ಕೊತ್ತೊಂಬ್ರಿ ಹಾಕಿರೋದು ಗಾರ್ನಿಶ್ಗೆ ಅದೊಂಥರ ಫ್ಲೇವರ್ ಕೊಡುತ್ತೆ ಅಂತ ಅವರು ಹೊಗಳಿ ಹೊಗಳಿ ಹೊಗಳಿ ತಿಂತಾರಲ್ಲ ಅದು ನಾವು ಎಲ್ಲ ಹೆಣ್ಮಕ್ಳೂನು ನಮ್ಮ ಮನೆಯವರು ಅದೇ ಥರ ಹೊಗಳಲಿ ಅಂತ ನಮಗೆ ಒಂದು ಎಕ್ಸ್ಪೆಕ್ಟೇಶನ್ ಇದ್ದೇ ಇರುತ್ತೆ ಒಳಗಡೆ ಅಡುಗೆ ಮಾಡಿರೋದಕ್ಕೂ ಯಾರಾದ್ರೂ ಅಂತಾರೆ ಚೆನ್ನಾಗಿದೆ ಅಂತ ಹೇಳಿದರೆ ತುಂಬ ಖುಷಿ ಆಗುತ್ತೆ ತುಂಬ ಎನ್ಕರೇಜ್ ಆಗುತ್ತೆ ನಮಗೆ ಇನ್ನೂ ಕಲ್ತು ಮಾಡಬೇಕಪ್ಪ ಇನ್ನೂ ಹೊಸ ರುಚಿ ಮಾಡಬೇಕಪ್ಪ ಹೊಸ ಡಿಶಸ್ ಕಲೀಬೇಕಪ್ಪ ಅಂತ ಅನ್ಸುತ್ತೆ ಆಮೇಲೆ ನನಗೆ ಆ ಥರ ಮಾಡಿ ಮಾಡಿ ಮಾಡಿ ಮಾಡಿ ಸಾಕಷ್ಟು ಕಲ್ತಿದ್ದೀನಿ ನನ್ಗೆ ಮದುವೆ ಮದುವೆಯಾದ ಟೈಮಲ್ಲಿ ನನಗೆ ಕಡಲೇಬೇಳೆ ಯಾವುದು ಉದ್ದಿನ ಬೇಳೆ ಯಾವುದು ಅಕ್ಕಿ ಹಿಟ್ಟು ಯಾವುದು ಗೋಧಿ ಹಿಟ್ಟು ಯಾವುದು ನನಗೇನು ಗೊತ್ತಿರಲಿಲ್ಲ ನನಗೆ ಅಡಗೆ ಮನೆಯಲ್ಲಿ ಈಗ ನನಗೆ ಏನು ಡಿಶ್ ಬೇಕು ಹೇಳಿ ನಾನು ಎಲ್ಲ ನಾರ್ಥ್ ಇಂಡಿಯನ್ ಬೇಕ ಸೌತ್ ಇಂಡಿಯನ್ ಬೇಕ ಆಮೇಲೆ ಇದು ಚೈನೀಸ್ ಬೇಕ ಇಟಾಲಿಯನ್ ಬೇಕ ಎಲ್ಲ ಥರನೂ ಅಡುಗೆ ಮನೇಲೇ ಮಾಡ್ತೀನಿ ಆ ಥರ ಈಗ ನಮ್ಮಮ್ಮ ನೀನಾ ಇದು ಏನೂ ಗೊತ್ತಿರಲಿಲ್ಲ ಈಗ ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯ ಅಂತ ನಮ್ಮಮ್ಮ ಹೇಳ್ತಾರೆ ತುಂಬನೇ ಖುಷಿಯಾಗುತ್ತೆ ಕೇಳೋಕ್ಕೆ ಆಮೇಲೆ ನಾನು ಅದೇ ರಸಂ ಮಾಡ್ತೀನಿ ಆಮೇಲೆ ಅಮ್ಮ ಹೇಳ್ಕೊಟ್ಟಿರೋ ಸಾಂಬಾರ್ ಪುಡಿಯಿದೆಯಲ್ಲ ಅದು ನೀವು ಯಾವ ತರಕಾರಿಗಾದ್ರೂ ಹಾಕಿ ಅಷ್ಟು ರುಚಿ ಕೊಡತ್ತೆ ಆಮೇಲೆ ಅಮ್ಮ ಮಾಡ್ಕೊಟ್ಟಿರೋ ರಸಂ ಪುಡೀನು ಅಷ್ಟೆ ಹಾಕ್ಬಿಟ್ರೆ ಸಖತ್ ಈಸಿ ಮಾಡೋದು ಇದೇನಪ್ಪ ನೀವು ಏನಾದರೂ ಬೇಳೆ ಕಟ್ಟು ಸ್ವಲ್ಪ ತೆಗೆದಿಟ್ಕೊಂಡ್ಬಿಟ್ರೆ ಬೇಳೆ ಮತ್ತೆ ಟೊಮೆಟೊ ಕಟ್ಟು ಇದ್ಕೆ ಒಂಚೂರು ಹುಣಸೇಹಣ್ಣು ರಸ ಆಮೇಲೆ ಹುರಿದಿಟ್ಕೊಂಡಿರೊಂಥ ಜೀರಿಗೆ ಮೆಣಸು ಧನಿಯಾ ಒಣ ಮೆಣ್ಸಿನ ಕಾಯಿ ಒಂದು ಎರಡು ಕಾಳು ಮೆಂತ್ಯ ಕರಿಬೇವು ಆಮೇಲೆ ತೊಗರೀಬೇಳೆ ಇಷ್ಟು ಹುರಿದು ಪುಡಿ ಮಾಡಿಟ್ಕೊಂಡಿರೋ ರಸಂ ಪುಡಿ ಒಂದೆರಡು ಸ್ಪೂನ್ ಹಾಕಿ ಹಾಕ್ಬಿಟ್ಟು ಚೆನ್ನಾಗಿ ಕುದುಸ್ಬಿಟ್ಟು ಅದಕ್ಕೆ ಮೇಲ್ಗಡೆ ಕೊತ್ತೊಂಬ್ರಿ ಹಾಕ್ಕೊಂಡು ತಿಂತಾಯಿದ್ರೆ ಸೂಪರ್ ಅನ್ನಬೇಕು ಆ ಥರ ಮಾಡ್ತೀನಿ ಎಲ್ಲರೂ ಹೇಳ್ತಾರೆ ಆಮೇಲೆ ಗೋಬಿ ಮಂಚೂರಿ ಮಾಡ್ತೀನಿ ಅದನ್ನು ಇಷ್ಟಪಡ್ತಾರೆ ಆಮೇಲೆ ಸಾಂಬಾರು ಹುಳಿ ಗೊಜ್ಜು ಹಾಲಕಾಯಿ ಗೊಜ್ಜು ಯಾರು ಯೂಶ್ವಲಿ ಮನೇಲಿ ಹಾಗಲಕಾಯಾ ಅಂತ ಮುಖಾನೇ ಹಾಗಲಕಾಯಿ ಥರ ಮಾಡ್ಕೊಂಡಿರ್ತಾರೆ ನಾನು ಗೊಜ್ಜು ಮಾಡಿಕೊಟ್ರೆ ಅಥ್ವಾ ಅದರಲ್ಲಿ ಪಲ್ಯ ಮಾಡಿಕೊಟ್ರೆ ಯಾರಿಗೂ ಅದರಲ್ಲೇನು ಗೊತ್ತಾಗಲ್ಲ ಸುಮ್ಮನೆ ತಿಂತಾಯಿರ್ತಾರೆ ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ಕೊಂಡು ಅಷ್ಟು ಚೆನ್ನಾಗಿ ಮಾಡ್ತೀನಿ ನನಗೆ ತಿಳ್ದ ಮಟ್ಟಿಗೆ ಆಮೇಲೆ ಇದು ಕೂಟು ಎಷ್ಟು ಜನ ಬರ್ತಾರೆ ಗೊತ್ತ ನಮ್ಮನೇಲಂತು ವಾರ ವಾರ ವಾರ ಎವ್ರಿ ವೀಕೆಂಡ್ ನಮ್ಮನೇಲಿ ತುಂಬ ಜನ ಯಾಕೆ ಪ್ರಿಯ ಇದ್ದರೆ ನಮಗೆಲ್ಲ ರುಚಿಯಾಗಿ ಅಡುಗೆ ಮಾಡ್ಕೊಡ್ತಾಳೆ ಪ್ರಿಯ ಇದ್ದರೆ ನಮಗೆ ಸ್ಪೆಷಲ್ ಸ್ಪೆಷಲ್ ಅಡುಗೆಗಳು ಬರುತ್ತೆ ಅಂತ ನಮ್ಮನೇಲಿ ಪ್ರತಿ ವೀಕೆಂಡ್ಸ್ ಗೆಸ್ಟ್ಸ್ ಬರ್ತಾರೆ ಆದ್ರು ನಂಗೇನು ಬೇಜಾರಿಲ್ಲ ಅವ್ರಿಗೇನು ಬೇಕೋ ನಾನೆಲ್ಲ ಮಾಡ್ಕೊಡ್ತೀನಿ ಹೆಂಗೆ ಈಗ ಒಬ್ಬೊಬ್ಬರಿಗೊಂದೊಂದು ಇಷ್ಟ ಒಬ್ಬರಿಗೆ ಸ್ವೀಟ್ ಇಷ್ಟ ಒಬ್ಬರಿಗೆ ಖಾರ ಇಷ್ಟ ಒಬ್ಬರಿಗೆ ಹುಳಿ ಇಷ್ಟ ನಮ್ಮತ್ತೆಗೆ ಎಲ್ಲ ಹುಳಿ ಇಷ್ಟಪಡ್ತಾರೆ ಅವರಿಗೆ ಆ ಥರ ಒಬ್ಬೊಬ್ರಿಗೂ ಯಾವ ಯಾವ ಡಿಶಸ್ ಇಷ್ಟ ಯಾವ್ಯಾವ್ದು ಮುಂದೆ ಇರಬೇಕು ಅದೆಲ್ಲ ಅವ್ರದ್ದು ಟೇಸ್ಟ್ ತಿಳ್ಕೊಂಡು ಅದೇ ಪ್ರಕಾರ ನಾನು ಅಡುಗೆಗಳು ಮಾಡಿಕೊಡ್ತೀನಿ ಆಮೇಲೆ ಇಷ್ಟೆಲ್ಲ ನಾನು ಆಮೇಲೆ ರೈಸ್ ಐಟಮ್ಸ್ ನಮ್ದ್ರಲ್ಲಿ ಫೇಮಸ್ ಪುಳಿಯೋಗರೆ ಫುಲ್ ಪುಳಿಯೋಗರೆ ಗೊಜ್ಜಂತು ತುಂಬ ಜನ ಕೇಳಿ ಈಸ್ಕೊತಾರೆ ಆಮೇಲೆ ಅದು ನನ್ನ ಮಗನಿಗೆ ಕಲಸ್ಕೊಡ್ತೀನಲ್ಲ ಮೇಲ್ಗಡೆ ಒಗ್ಗರಣೆ ಹಾಕಿ ಕೊಬ್ಬರಿ ತುರಿ ಹಾಕಿ ಕ್ಲಾಸ್ ರೂಂ ಅಲ್ಲವ್ನು ತಗೊಂಡೋದ್ರೆ ಎಲ್ಲರೂನು ಕಿತ್ಕೊಂಡು ತಿಂತಾರಂತೆ ಅಷ್ಟೊಂದು ಚೆನ್ನಾಗಿರುತ್ತೆ ಅಮ್ಮ ನನಗೆ ಏನೂ ಸಿಕ್ಕಿಲ್ಲ ಅಮ್ಮ ಅಂತ ಹೇಳ್ತಾಯಿರ್ತಾನೆ ಆಮೇಲೆ ಕ್ಯಾಬೇಜ್ ರೈಸ್ ಮಾಡ್ಕೊಡ್ತೀನಿ ಅದನ್ನೂ ಇಷ್ಟಪಡ್ತಾರೆ ಪನ್ನೀರ್ ರೈಸ್ ಮಾಡ್ತೀನಿ ಆಮೇಲೆ ಇದು ಪಾಲಕ್ ರೈಸ್ ಅದು ಮಕ್ಳಿಗೆ ಸಹ ಕೊಡಿ ಎಷ್ಟು ಹೊಟ್ಟೆಗೆ ಸೇರತ್ತೆ ಅದು ಬಾಯಿಗೆ ಸಿಗೋದಿಲ್ಲ ಆಮೇಲೆ ಎಷ್ಟು ನ್ಯೂಟ್ರಿಷನ್ ಅಂತಂದ್ರೆ ಪಾಲಕ್ ಮತ್ತೆ ಬ್ರೋಕಲಿಯಲ್ಲಿ ಅಷ್ಟು ನ್ಯೂಟ್ರಿಷನ್ಸ್ ಇರುತ್ತೆ ತುಂಬ ಅಂದರೆ ತುಂಬ ಒಳ್ಳೇದು ಎಲ್ಲ ವಯಸ್ಸಿನವ್ರಿಗೂನು ಅದು ತುಂಬನೇ ಒಳ್ಳೇದು ಒಳ್ಳೆ ಆಹಾರ ಸೊ ಪಾಲಕ್ ರೈಸ್ ಜಾಸ್ತಿ ಮಾಡ್ತೀನಿ ನಮ್ಮ ಚಿಕ್ಮಗನಿಗೂ ಇಷ್ಟಾಗುತ್ತೆ ದೊಡ್ಡವನಿಗೂ ಇಷ್ಟಾಗುತ್ತೆ ಮತ್ತೆ ಎಲ್ಲರೂ ತಿಂತಾರೆ ನೋಡೋಕ್ಕೂ ಕಲರ್ಫುಲ್ಲಾಗಿರತ್ತೆ ಆಮೇಲೆ ಈ ಥರ ತುಂಬನೇ ವಾಂಗಿಬಾತು ಅದು ಕೂಡ ಅಷ್ಟೇ ನಮ್ಮತ್ತೆ ಅಂತೂ ಇದು ಮೆಂತ್ಯೆ ಸೊಪ್ಪಲ್ಲಿ ವಾಂಗಿಬಾತ್ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನಾನದನ್ನೆಲ್ಲ ತಿಂದೇಯಿಲ್ಲ ವಾಂಗಿಬಾತ್ ಅಂತಂದರೆ ಎಲ್ಲರೂ ಅಂದ್ಕೊಂಡಿರ್ತಾರೆ ಬದನೇಕಾಯಿ ಮಾತ್ರ ವಾಂಗಿಬಾತು ಅಂತ ಆದರೆ ಇಲ್ಲ ತಪ್ಪು ತಿಳ್ಕೊಂಡಿದ್ದಾರೆ ನಮ್ಮತ್ತೆ ಅಂತು ಮೆಂತ್ಯ ಸೊಪ್ಪಲ್ಲಿ ಮಾಡ್ತಾರೆ ಆಮೇಲೆ ಗೋರಿಕಾಯಿಯಲ್ಲಿ ವಾಂಗಿಬಾತ್ ಮಾಡ್ತಾರೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ರಾತ್ರಿ ಅಡುಗೆಗಂತು ನಮ್ಮನೆಯವರಿಗೆ ಡ್ರೈ ಪಲ್ಯ ತಿನ್ನೋದೇ ಇಲ್ಲ ಸ್ವಾಮಿ ಅವರಿಗೆ ಗ್ರೇವಿ ಥರಾನೇ ಆಗಬೇಕು ಎಸ್ಪೆಶಿಯಲಿ ನಾರ್ತ್ ಇಂಡಿಯನ್ ಗ್ರೇವಿ ಥರಾನೇ ಆಗಬೇಕು ನನಗಂತೂ ಎವ್ರಿ ಡೇ ನಾರ್ತ್ ಇಂಡಿಯನ್ ಗ್ರೇವಿ ಹುಡುಕ್ಕೊಂಡು ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ನನಗದರಲ್ಲಿ ಪ್ಯಾಶನ್ ಇರೋದರಿಂದ ನಾನು ಎವ್ರಿ ಡೇ ಯೂ ಟ್ಯೂಬಲ್ಲಾಗಲಿ ಟಿ ವಿಲಾಗಲಿ ಅಥ್ವಾ ಫ್ರೆಂಡ್ಸ್ ಮುಖಾಂತರಾಗಲಿ ತಿಳ್ಕೊಂಡು ತಿಳ್ಕೊಂಡು ತಿಳ್ಕೊಂಡು ದಿನಾ ಮಾಡ್ತೀನಿ ಟ್ರಯಲ್ ಮಾಡಿದ್ರೂ ಸಹ ರುಚಿಯಾಗಿ ಬರುತ್ತೆ ಚೆನ್ನಾಗಿರತ್ತೆ ಎಲ್ಲರೂ ಇಷ್ಟಪಡ್ತಾರೆ ಸೊ ಒಂದಿನ ಜಾಸ್ತಿ ಮಾಡೋದೆಂದರೆ ಪನ್ನೀರೇನೆ ನನ್ನ ಮಗನ್ಗೆ ತುಂಬನೇ ಇಷ್ಟ ಪನ್ನೀರಲ್ಲಿ ಪನ್ನೀರ್ ಬಟರ್ ಮಸಾಲ ಮಾಡ್ತೀನಿ ಪನ್ನೀರ್ ಬುರ್ಜಿ ಮಾಡ್ತೀನಿ ಪನ್ನೀರ್ ರೇಶ್ಮಿ ಮಾಡ್ತೀನಿ ಅದು ಪನ್ನೀರ್ ಕಡಾಯ್ ಪನ್ನೀರ್ ಮಾಡ್ತೀನಿ ಆಮೇಲೆ ಬೆಂಡೆಕಾಯಿ ಫ್ರೈ ಬೆಂಡೆಕಾಯಿದ್ರಲ್ಲಿ ಗ್ರೇವಿ ಮಾಡ್ತೀನಿ ಆ ಥರ ಗ್ರೇವಿ ಥರ ಮಾಡ್ಬಿಟ್ಟು ಅದಕ್ಕೆ ಕ್ರೀಮ್ ಎಲ್ಲ ಹಾಕಿ ಕ್ಯಾಶೂ ಎಲ್ಲ ಪೇಸ್ಟ್ ಮಾಡಿ ಹಾಕಿ ಮಾಡ್ತೀನಿ ಸೊ ಗ್ರೇವಿ ಜೊತೆಗೆ ನಮ್ಮನೆಯಲ್ಲಿ ಎವ್ರಿ ಡೇ ಕಂಪಲ್ಸರಿ ಚಪಾತಿ ತಿಂತೀವಿ ಆಮೇಲೆ ಒಂದು ಸ್ವಲ್ಪ ರೈಸು ಕರ್ಡ್ ರೈಸ್ ಒಂದು ಕಂಪಲ್ಸರಿ ನಾವು ಮನೆಯಲ್ಲಿ ತಿನ್ನೋ ಅಭ್ಯಾಸವಿದೆ ಸೊ ಅಟ್ ಲಾಸ್ಟ್ ನಾನು ಏನು ಹೇಳೋಕ್ಕೆ ಬರ್ತೀನಿ ಅಂತಂದ್ರೆ ಐ ಲವ್ ಕುಕಿಂಗ್ ಐ ಲವ್ ಟು ಈಟ್ ಆ್ಯಂಡ್ ಐ ಹ್ಯಾವ್ ಅ ಪ್ಯಾಶನ್ ಆಫ್ ಕುಕಿಂಗ್ ನಾವು ಮಾಡೋದು ಮಾತ್ರ ಅಲ್ಲ ನಾವು ಮಾಡೋದನ್ನ ಎಲ್ಲರೂ ಇಷ್ಟಪಟ್ಟು ತಿನ್ನದ್ರೆ ನಮಗೆ ಹೆಚ್ಚು ಖುಷೀನು ಆಗುತ್ತೆ ಹೆನ್ಕರೇಜು ಆಗುತ್ತೆ ನಮಗೆ ಭರವಸೇನು ಬರುತ್ತೆ ಇನ್ನು ಇನ್ನೂ ಚೆನ್ನಾಗಿ ಮಾಡಬೇಕು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅನ್ಸುತ್ತೆ ಸೊ